ಹಲೋ ಹೌದು ಹೌದಾ ಮಾಡುವಾ ಡಾಕ್ಯುಮೆಂಟ್ ಎರಡು ಫೋಟೋ ಪ್ಯಾನ್ ಕಾರ್ಡ್ ಉಂಟಾ ಮಾಡ್ತಿಲ್ವಾ ಆ ಎರಡು ಫೋಟೋ ಆಮೇಲೆ ಆಧಾರ್ ಕಾರ್ಡು ಜೆ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡು ಬನ್ನಿ ಫಾರ್ಮ್ ಒಂದು ಫಾರ್ಮ್ ಒಂದು ಫಾರಮ್ ಕೊಡ್ತೀನಿ ಆ ಫಾರಮ್ ಫಿಲ್ ಆಪ್ ಮಾಡ್ಕೊಡ್ಬೇಕು ಬ್ಯಾಂಕ್ ಅಕೌಂಟ್ ಫಾರಮ್ ನೀವು ಅಕೌಂಟ್ ಮಾಡಬೇಕು ಅಂತ ಹೇಳಿದರೆ ಆ ಅಕೌಂಟಲ್ಲಿ ನಿಮ್ಮದು ಏನೇನು ಡಿಟೇಲ್ಸ್ ಇದೆಯೋ ಅದನ್ನೆಲ್ಲ ತುಂಬ್ಕೊಡಬೇಕು ನೀವು ಎಷ್ ಕಲ್ತಿಲ್ವಾ ಮನೆಲ್ಲಿ ಯಾರೂ ಕಲ್ತವ್ರಿಲ್ವಾ ನಿಮ್ಮ ಮಕ್ಕಳು ಯಾರೂ ಕಲ್ತಿಲ್ವಾ ಹೌದಾ ಹಾಗಾದರೆ ಬನ್ನಿ ನೀವು ಇಲ್ಲಿ ಬಂದು ನಮ್ಮದು ಯಾರಾದರೂ ಅಂದರೆ ನಮ್ಮ ಕ್ಲರ್ಕ್ ಯಾರಾದರೂ ಇರ್ತ ಇರ್ತಾರಲ್ಲ ಅವ್ರ ಹತ್ತಿರ ತುಂಬ್ಸ್ಕೊಳ್ಳಿ ಹಾಂ ಅಲ್ಲಿ ಯಾರಾದರೂ ಇರ್ತಾರೆ ನೀವು ಬನ್ನಿ ಕೇಳಿ ನಿಮಗೇನೇನು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಅಲ್ಲಿ ತುಂಬ್ಕೊಡ್ತಾರೆ ಪ್ಯಾನ್ ಕಾರ್ಡ್ ಇಲ್ಲ ಆದರೆ ಪರವಾಗಿಲ್ಲ ನೀವು ಆಧಾರ್ ಕಾರ್ಡ್ ಜೆರಾಕ್ಸು ಎರಡು ಫೋಟೋ ಆಮೇಲೆ ಆ ಅರ್ಜಿ ಫಾರ್ಮ್ ಕೊಟ್ಟರಲ್ಲ ಅದೆಲ್ಲ ಫಿಲ್ ಅಪ್ ಮಾಡ್ಕೊಡ್ಬೇಕು ಮತ್ತು ಸಾವಿರ ರೂಪಾಯಿ ತುಂಬಬೇಕು ನೋಡಿ ಫಸ್ಟು ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇರಬೇಕು ಹಾಂ ಹೌದು ಹೇಳಿ ಹಾಂ ಹೌದು ಮಾಡ್ಕೊಡುವ ಬನ್ನಿ ಹಾಂ ನೀವು ಬ್ಯಾಂಕಿಗೆ ಬನ್ನಿ ನೀವು ಬಂದ ತಕ್ಷಣ ಅದು ಯಾವುದು ಅಂತ ಏನು ಎಷ್ಟು ಪ್ರಾಫಿಟ್ ನಿಮಗೆ ಸಿಗುತ್ತೆ ಏನು ಅಂತ ಹೇಳಿ ನೋಡಿಕೊಂಡು ಮಾಡುವ ಬನ್ನಿ ನೀವು ಹಾಂ ಎ ಟಿ ಎಮ್ ಕಾರ್ಡು ಪಾಸ್ಬುಕ್ಕು ಬೇಕಾ ಅದನ್ನೂ ಮಾ ನಿಮಗೆ ಎ ಟಿ ಎಮ್ ಎ ಟಿ ಎಮ್ಮು ಮತ್ತು ಪಾಸ್ಬುಕ್ ಬೇಕಾದರೆ ನಾವು ಕೊಡ್ತೀವಲ್ಲ ಅರ್ಜಿ ಫಾರಮ್ಮು ಅದರಲ್ಲಿ ನೀವು ನಿಮಗೆ ಬೇಕಾದ ಫಿಲ್ ಅಪ್ ಮಾಡ್ಕೊಡ್ಬೇಕು ತಮಗೆ ಎ ಟಿ ಎಮ್ ಕಾರ್ಡ್ ಬೇಕು ಹಾಗೆ ಪಾಸ್ಬುಕ್ ಬೇಕು ಅಂತ ಹೇಳಿ ಫಿಲ್ ಅಪ್ ಚೆಕ್ ಬುಕ್ ಬೇಕು ಹೇಳಿ ಫಿಲ್ ಅಪ್ ಮಾಡ್ಕೊಡ್ಬೇಕು ನೀವು ಹೌದು ಹಾಂ ಗೊಗಲ್ ಪೇ ಪೋನ್ಪೇ ಎಲ್ಲ ಮಾಡ್ಕೊಡುವ

ಹಾಂ ಎರಡು ಫೋಟೊ ಬೇಕು ಎರಡು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಆಮೇಲೆ ಆ ಫಾರಮ್ ತಗೊಂಡು ಬನ್ನಿ ನಿಮ್ಮದು ಸಿಗ್ನೇಚರ್ ಬೇಕು ಹೌದು ಅಕೌಂಟ್ ಮಾಡೋವ್ರೇ ಬೇಕು ಅವರ ಸಿಗ್ನೇಚರ್ ಆಗಬೇಕಲ್ಲ ಹಾಗಾಗಿ ಅವರೇ ಬರಬೇಕು ಹೌದು ಮಾಡ್ಬೌದು ಆಂ ಅವ್ರಿಗೆ ಹದಿನೆಂಟು ವರ್ಷ ಆಗೋ ಅಂದರೆ ಆಗಲಿಲ್ಲ ಅಂದರೆ ನಿಮ್ಮದು ಮತ್ತೆ ಅವರದು ಸೇರಿ ಜಾಯಿಂಟ್ ಅಕೌಂಟೇ ಮಾಡಬೇಕು ಅವರಿಗೆ ಹದಿನೆಂಟು ವರ್ಷ ಆದ ತಕ್ಷಣ ಅವರು ಎಕ್ಸ್ಟ್ರಾ ಮಾಡ್ಕೋಬೌದು ಹಾಂ ಮಾಡ್ಬೌದು ಬನ್ನಿ ಮಾಡ್ಕೊಡುವ ಸರಿ ಬೇಕು ಮತ್ತೇನಾದರೂ ಇನ್ಫರ್ಮೇಶನ್ ಬೇಕಾದರೆ ಫೋನ್ ಮಾಡಿ ಆಯಿತಾ ಹಾಂ ಇದೇ ನಂಬರು ಹಾಗೆ ಬ್ಯಾಂಕ್ಗೂ ಬನ್ನಿ ಅಕೌಂಟ್ ಮಾಡಿಕೊಡುವ